ನಾವು ಏನನ್ನ ಸಾಧ್ಯ ಅಂತ ಭಾವಿಸ್ತೀವಿ ಮತ್ತು ನಾವು ಏನಕ್ಕೆ ಭಯಪಡ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಸುತ್ತಲಿನ ಪ್ರಪಂಚನಾ ರಚಿಸ್ತೀವಿ ವಿಭಿನ್ನ ದೃಷ್ಟಿಕೋನಗಳು ಅಸ್ತಿತ್ವದಲ್ಲಿಯೂ ನಾವು ಅನುಮತಿಸಿದಾಗ ಸಾಧ್ಯತೆ ಆಧಾರಿತ ಸಂಸ್ಕೃತಿ ಇರುತ್ತದೆ ನಾವು ವಿಭಿನ್ನವಾಗಿ ಮಿತಿಗೊಳಿಸಿದಾಗ ನಾವು ಪ್ರಸ್ತುತ ಭಯ ಆಧಾರಿತ ಸಂಸ್ಕೃತಿಯಲ್ಲಿ ಇರ್ತೀವಿ ಅಂತ ನಂಬ್ತೀವಿ ಮತ್ತು ಬಹಳಷ್ಟು ಸಾಧ್ಯತೆನ ನಿರ್ಬಂಧಿಸಿಕೊಂಡಿರ್ತೀವಿ ಜ್ಞಾನ ಮತ್ತು ಸಂಪರ್ಕಗಳ ವಿಷಯದಲ್ಲಿ ಜಗತ್ತನ್ನು ವಿಸ್ತರಿಸುವುದು ಸಕಾರಾತ್ಮಕ ಮತ್ತು ಅಗತ್ಯ ಪ್ರಯತ್ನ ಆಗಿದೆ ಇದು ಜಾಗತಿಕ ಸಹಕಾರ ಸಾಂಸ್ಕೃತಿಕ ವಿನಿಮಯ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುತ್ತೆ ಜಗತ್ತನ್ನು ವಿಸ್ತರಿಸೋದ್ರಿಂದ ಹವಾಮಾನ ಬದಲಾವಣೆ ಆಗುತ್ತೆ ಬಡತನ ಮತ್ತು ಆರೋಗ್ಯ ರಕ್ಷಣೆಯಂತಹ ಸಾಮಾನ್ಯ ಸವಾಲುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಎದುರಿಸಲು ನಮಗೆ ಅನಿಮಸಿ ಅನುಮತಿಸುತ್ತೆ ವೈವಿಧ್ಯಮಯ ದೃಷ್ಟಿಕೋನಗಳು ಮತ್ತು ಅನುಭವಗಳಿಂದ ನಾವು ಕಲಿಯೋದರಿಂದ ನಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ತಿಳಿವಳಿಕೆ ಹೆಚ್ಚಾಗೋಕ್ಕೆ ಅವಕಾಶ ತಂದುಕೊಡತ್ತೆ ಉದಾಹರಣೆಯಾಗಿ ಜಗತ್ತನ್ನು ನಾವು ನೋಡುತ್ತಿದ್ದೇವೆ ಇಲ್ಲಿ ವಿಜ್ಞಾನ ಹೆಚ್ಚಾಗುತ್ತಿದೆ ವಿಜ್ಞಾನ ಹೆಚ್ಚಾದಂತೆ ಎಲ್ಲವೂ ಒಳ್ಳೆಯದಾಗಿಯೇ ನಡೆಯುತ್ತಿದೆ ಒಟ್ಟಾರೆಯಾಗಿ ಜಗತ್ತನ್ನು ವಿಸ್ತರಿಸುವುದು ಪ್ರಗತಿಗೆ ಮತ್ತು ಹೆಚ್ಚು ಅಂತರ್ಸಂಪರ್ಕಿತ ಮತ್ತು ಸಹಾನುಭೂತಿ ಸಹಜಾಗಕ್ಕೆ ಸಮುದಾಯವನ್ನು ನಿರ್ಮಿಸಲು ಅವಕಾಶವಾಗಿದೆ ಈ ರೀತಿಯಾಗಿ ವಿಸ್ತಾರಗೊಳ್ಳುತ್ತಿರುವ ಜಗತ್ತು ನಮಗೆ ಒಂದು ರೀತಿಯಾಗಿ ಸಹಾಯ ಮಾಡುತ್ತಿದೆ ಇನ್ನೊಂದು ರೀತಿಯಾಗಿ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗುತ್ತಿದೆ ಈ ಬದಲಾವಣೆ ಸಕಾರಾತ್ಮಕವಾಗಿಯೂ ಬದಲಾಗುತ್ತಿದೆ ಹಾಗೂ ನಕಾರಾತ್ಮಕತೆಯೂ ಇರುತ್ತದೆ